ಹಲೋ ಹಾಂ ಹೇಳ್ರಿ ಏನು ನಮಸ್ಕಾರ ಹಾಂ ನಮ್ಮ ಹೆಸ್ರು ಚಂದ್ರಶೇಖರ್ ಉಳ್ಳಾಗಡ್ಡಿಯವ್ರು ಹಾಂ ಹೇಳ್ರಿ ಹಾಂ ಹೌದ್ರಿ ಕಾಯಿಪಲ್ಲೆ ವ್ಯಾಪಾರ ಮಾಡವ್ರು ನಾವು ರೀ ಇವತ್ತು ಇವತ್ತಿನ ಉಳ್ಳಾಗಡ್ಡಿ ದರ ನಲವತ್ತು ರೂಪಾಯಿ ಕೆಜಿ ಇದೆ

ಭಾಳ ಅಂದ್ರೆ ನಲ ನಲವತ್ತು ರೂಪಾಯಿ ಕೆಜಿಗೆ ಎಂಟ್ಲಿ ಆದರೆ ನಲವತ್ತು ರೂಪಾಯಿ ಒಂದು ಕ್ವಿಂಟಲಿಗೆ ಎಂಟ್ಲಿ ಅದ್ರ ನಾಲ್ಕು ಸಾವಿರ ರೂಪಾಯಿ ಆಗ್ತದೆ ಒಂದು ನೂರ ರೂಪಾಯಿ ಕಡ್ಮಿ ಕೊಡ್ರಿ ಮೂರು ಸಾವಿರದ ಒಂಬೈನೂರ ರೂಪಾಯಿ ಕೊಡ್ರಿ ಅಲ್ರಿ ನೂರು ರೂಪಾಯಿ ಅಂದ್ರೆ ಅದು ಅಲ್ರಿ ಕೆ ಮತ್ತು ಎಷ್ಟು ಒಂದು ನೂರು ರೂಪಾಯ್ ಉಳಿತಿತಲ್ಲಾ ನಾಕ್ ಸಾವ್ರ್ ರುಪಾಯ್ ಬದ್ಲಿಗ್ ಮೂರ್ ಸಾವ್ರ್ದ ಒಂಬೈನೂರ್ ರುಪೈ ಆಗ್ತದ ಆಮೇಲ್ ಮಾಲ್ ಫ್ರೆಶ್ ಇದೇರಿ ಗ್ಯಾರಂಟಿ ಮಾಲಿದೆ ಹ್ಞೂ ಅಲ್ರಿ ನಾವು ಮತ್ತು ನಾವು ಕಡ್ಮಿ ಅದು ಮಾಲ್ ಎಡ ಇಲ್ರಿ ಮಾಲ್ ಭಾಳ ಫ್ರೆಶ್ ಇದೆ ಗ್ಯಾರೆಂಟಿ ಇದೆ ಆಮೇಲೆ ನಿಮ್ಗೆ ಮನೆ ಹೊಲ್ ಮನೆಗೆ ಉಪಯೋಗ ಮಾಡಲಿಕ್ಕೆ ಭಾಳ ಚಲೋದ ಮಾಲಿದೆ ಅದಕ್ಕ ನಾನು ಹೇಳ್ತಾ ಇದ್ದಿದ್ದು ಅದ್ಕ ನೀವು ರೊಕ್ಕದ ಬಗ್ಗೆ ಯೋಚನೆ ಮಾಡ್ಬ್ಯಾಡ್ರಿ ಮಾಲ್ ನೋಡಿ ಇದು ಮಾತಾಡ್ರಿ ನೀವು ಮಾಲ್ ಚೆನ್ನಾಗಿದೆ ಇದು ಆ ಕಡೆದು ರೀ ಮಹಾರಾಷ್ಟ್ರದು ನಾಸಿಕ್ದ ಗಡ್ಡಿ ಅದಾವ ರೀ ನಾಸಿಕ್ದ ರೀ ಒಣಗಡ್ಡಿ ಐತ್ರಿ ನಾಸಿಕದ ನಾವು ಹಾಂಗ ನಿಮಗೆ ನಿಮ್ಮ ಕಸ್ಟಮರ್ ನಾವು ಕೆಡಿಸಿವಂಗೆ ಇಲ್ರಿ ಕಸ್ಟಮರ್ನಾ ಕೆಡಿಸಿವಂಗಿಲ್ಲ ನಾವು ರೇಟ್ ಮಾಡಿದಕ್ಕ ಅಷ್ಟಿದ ಮಾಡ್ತೀವಿ ರೀ ಗ್ಯಾರಂಟಿ ಐತೆ ನೀವು ಹೋಗಿ ನೋಡ್ರಿ ನೀವು ಹೇಳ್ತೀರಿ ಚಲೋ ಐತಿ ಗಡ್ಡಿ ಅಂತ ಹ್ಞೂ ರೀ ನೀವು ನೂರು ಏಳು ನೂರು ರೂಪಾಯಿಗೆ ಸಣ್ಯಾತನ ಮಾಡ್ಬೇಡ್ರಿ ಒಳ್ಳೇಗಡ್ಡಿ ಐತ್ರೀ ಮನೆಗೆ ಆಮೇಲೆ ನಿಮ್ಮ ಮನ್ಯಾಗ ನೆನಸ್ತಾರೆ ಒಣಗಡ್ಡೆ ಐತಿ ನೋಡ್ರಿ ನಾಸಿಕದ ಗಡ್ಡೆ ಐತ್ರಿ ಟೊಮೆಟೋ ಟೊಮೆಟೊ ಒಂದು ಮೂವತ್ತು ರೂಪಾಯಿ ಕೆಜಿಗೆ ಐತಿ ನೋಡ್ರಿ ಪ್ಲಸ್ ಈಗ ಈಗ ಬೆಳ್ಗ್ಯಾರ ತಂದಿದ್ದು ಅದು ಹೌದ್ರಿ ಇಪ್ಪತ್ತು ರೂಪಾಯಿ ಕೆಜಿ ಅಂತೀರ ನಮ್ದು ಪ್ರೆಶ್ ಐತ್ರಿ ಜವಾರಿಯಾದ ರೀ ಅದ್ ಹೈಬ್ರಿಡ್ ಅಲ್ಲ ಅಲ್ಲ ಅಲ್ಲಲ್ಲ ಬರ್ರಿ ನೀವು ಬರ್ರಿ ಇದು ಇದ್ರಾಗ ಒಂದು ಸ್ವಲ್ಪ ಏನಾರಾ ಸೊಲ್ಪ ರೇಟ್ ಹೆಚ್ಚು ಕಮ್ಮಿ ಮಾಡಿ ನೋಡಾನಂತಾ ನೀವು ಬರ್ರಿ ನಮ್ಮ ನಿಮ್ಮ ಅಂಗ್ಡಿಗೆ ಬರ್ರಿ ಅಂಗಡಿಗೆ ಬಂದು ಒಯ್ಯುವಂತಿನ ಬರ್ರಿ ನೀವು ನಾವು ಒಂದು ಸೊಲ್ಪ ರೇಟ್ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಬರ್ರಿ ನಿಮ್ಗ ನೀವು ಖಾಯಮ್ ಬರೋರು ಸರ್ ನಿಮ್ಮ ಖಾಯಮ್ ಬರೋರು ಅಂತ ಏನು ಬಾರ್ಗೆನಿಂಗ್ ಮಾಡಂಗಿಲ್ಲ ಸ್ವಲ್ಪ ಬಂದು ಹೋಗಿ ರೀ ನೀವು ಬರ್ರಿ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿ ಕೊಡ್ತೀನಿ ಬರ್ರಿ ಓಕೆ ರೀ ಬರ್ರಿ ಬರ್ರಿ ಬೇಗ ಬರ್ರಿ ಮತ್ತು ಫ್ರೆಶ್ ಮತ್ತು ಸಿಕ್ತೈತಿ ನಿಮ್ಮ ಮಾಲ್ ಎಲ್ಲ ಓಕೆ ಓಕೆ ಓಕೆ ಹ್ಞೂ ರೀ ಹ್ಞೂ ರೀ